ಛಾಯಾಚಿತ್ರಗ್ರಹಣ ಅದು ಒಂದು ಕೂಡ ಒಂದು ಟ್ರೆಂಡಿಂಗ ಅಲ್ಲಿ ನಡಿತಿರೋ ಒಂದು ಆಬಿ ಇಲ್ಲಾಂದರೆ ಒಂದು ಬಿಸ್ನೆಸ್ ಅಂತನೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈಗ ಫೋಟೋಗ್ರಫಿ ನೀವು ನೋಡಿ ಮದುವೆಯಾಗಲು ಮದುವೆಯಲ್ಲಿಯೂ ಕೂಡ ಫೋಟೋ ಇಲ್ದೆಲೇ ಯಾವ ಮದುವೆ ನಡ್ಸೋಲ್ಲ ಯಾವುದೇ ಫಂಕ್ಷನ್ಗಳು ಈ ರೀತಿ ಸಮಾರಂಭಗಳಲ್ಲಿ ಫೋಟೋಗ್ರಫಿ ತುಂಬ ಇಂಪಾರ್ಡೆಂಟು ಆದ್ರಿಂದ ಇದರಿಂದ ತುಂಬ ಉದ್ಯೋಗಗಳು ಸೃಷ್ಟಿಯಾಗ್ತವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಇವಾಗ ಉದ್ಯೋಗ ಫೋಟೋಗ್ರಫಿ ಒಂದು ಉದ್ಯೋಗವಾಗಿ ಅವರು ಮಾಡಲು ಜನ್ಗಳಿಗೆ ಏನು ಸಲಹೆ ಕೊಡ್ಬೌದಂದರೆ ಆದಷ್ಟು ಒಳ್ಳೆ ಕ್ಯಾಮ್ರಾವನ್ನು ಯೂಸ್ ಮಾಡಿ ಆದಷ್ಟು ಒಳ್ಳೆ ಲೆನ್ಸ್ಗಳ್ನ ಯೂಸ್ ಮಾಡಬೇಕು ಯಾಕೆಂದರೆ ಅವಾಗ ಫೋಟೋ ಕ್ಲ್ಯಾರಿಟಿ ತುಂಬ ಚೆನ್ನಾಗ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ವ ಯ ಹೊಸ ಡಿಫ್ರೆಂಟಾಗಿ ತೆಗಿಬೇಕಿವರು ಫೋಟೋಗಳ್ನ ಯ ಅವಾಗ ಎಲ್ಲ ಜನ್ಗಳು ಯಾವ ರೀತಿ ತೆಗಿತಾರೋ ಆ ರೀತಿ ತೆಗಿಯೋದ್ರಿಂದ ಏನು ವ್ಯತ್ಯಾಸ ಇರೋದಿಲ್ಲ ಮತ್ತು ಏನು ಕೂಡ ಒಂದು ಅಪ್ರಿಸಿಯೇಷನ್ ಇರೋದಿಲ್ಲ ಇವರು ಡಿಫ್ರೆಂಟಾಗಿ ಇವಾಗ ಒಂದು ಬಾಟಲ್ ಮಧ್ಯದಿಂದ ಆ ಒಂದು ಫೋಟೋ ತೆಗಿಯೋದು ಈ ರೀತಿ ತೆಗ್ದಾಗ ಆ ಫೋಟೋ ಒಂಥರ ಡಿಫ್ರೆಂಟಾಗಿರುತ್ತೆ ಮತ್ತು ಆ ತೆಗ್ದಿದ್ ಮನುಷ್ಯಂಗು ತುಂಬ ಅಪ್ರಿಸಿಯೇಷನ್ ಬರುತ್ತೆ ಈ ರೀತಿ ಫೋಟೋಗ್ರಫಿ ಮಾಡೋದ್ರಿಂದ ತುಂಬ ಫೇಮಸ್ಸಾಗ್ತಾರೆ ಮತ್ತು ಎಲ್ಲರು ಮಾಡೋದನ್ನೇ ಮಾಡೋದ್ಕಿಂತ ಇವರು ಡಿಫ್ರೆಂಟಾಗಿ ತೆಗದ್ರು ಅಂತ ಇವ್ರಿಗೆ ಒಂದು ಸಂತೋಷನ ವ್ಯಕ್ತಪಡಿಸ್ತಾರೆ ಜನ್ಗಳು ಈ ರೀತಿ ನಮ್ಮ ಅವರು ಪ್ರ್ಯಾಕ್ಟೀಸ್ ಮಾಡ್ಬೌದು ಮತ್ತು ಹವ್ಯಾಸವಾಗಿ ಫೋಟೋಗ್ರಫಿ ಮಾಡೋರಿಗೆ ಅವ್ರಿಗೆ ಯಾವ ರೀತಿ ಅಂದರೆ ತುಂಬ ಅವ್ರುಗಳು ಹೊಸ್ತ್ ಹೊಸ್ತಾಗಿ ಫೋಟೋಗಳ್ನ ತೆಗಿಬೋದು ಇವಾಗ ನೇಚರು ವೈಲ್ಡ್ ಫೋಟೋಗ್ರಫಿ ಈ ಥರ ಅವರು ಆರಾಮಾಗಿ ಹೋಗಿ ಟ್ರಿಪ್ಗೋದಾಗ ಇಲ್ಲ ಫ್ರೆಂಡ್ಸ್ಗಳ್ ಜೊತೆ ಔಟಿಂಗೋದಾಗ ಆವಾಗೆಲ್ಲ ಇವರು ಫೋಟೋಗ್ರಫಿನ ತೆಗ್ದಿ ಆ ಫೋಟೋನ ಇನ್ಸ್ಟಾಗ್ರಾಮು ಇಲ್ಲ ವಾಟ್ಸಪಲ್ಲಿ ಇವರು ಪೋಸ್ಟ್ ಮಾಡಿದಾಗ ಜನ್ಗಳಿಗೂ ಇಷ್ಟ ಆಗುತ್ತೆ ಇವಾಗ ನೋಡಿ ಇವಾಗ ನೀವು ಯಾವ್ದಾರ ಬೆಟ್ಟ ಗುಡ್ಡಗಳ್ ಸೈಡೋಗ್ತಿರಾ ಚಿಕ್ಕಮಗ್ಳೂರು ಉಡುಪಿ ಮತ್ತು ಮಡಿಕೇರಿ ಈ ಸೈಡೆಲ್ಲ ಹೋದಾಗ ನೀವು ಫೋ ತೆಗ್ದಿರೋ ಫೋಟೋಗಳ್ನ ಆದಷ್ಟು ಅಪ್ಲೋಡ್ ಮಾಡಬೇಕು ಅವಾಗ ಜನಗುಳ್ಗೆ ಅದು ಬೇಗ ತಲುಪುತ್ತೆ ಅವ್ರಿಗು ಇಷ್ಟಪಡುತ್ತೆ ಮತ್ತು ನಿಮ್ಮನ್ನು ಕೂಡ ಒಂದು ಸಂತೋಷವಾಗಿ ಒಂದು ಅಪ್ರಿಸಿಯೇಷನ್ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ